ನಾವು ಕೋಳಿ ಸಾಕ್ತೀವಿ ಕೋಳಿಯಿಂದ ಒಂದು ಮೊಟ್ಟೆ ಇಡುತ್ತೆ ಮೊಟ್ಟೆನ ನಾವು ಸೇಲ್ ಮಾಡೋಕೋದ್ರೆ ಒಂದು ಹತ್ ರೂಪಾಯಿ ಹದಿನೈದು ರೂಪಾಯಿ ಸೇಲಾಗುತ್ತೆ ಅದರಿಂದ ನಾವು ಹಸು ಇದು ಮಾಂಸ ಕುರಿ ಸಾಕ್ತೀವಿ ಕುರಿನು ಅಷ್ಟೇ ಮಾಂಸದಂಗ್ಡಿಗೆ ಕೊಟ್ಟರೆ ಅವರು ಒಂದು ರೇಟ್ ಕೊಡ್ತಾರೆ ನಾವೇ ಕಟ್ ಮಾಡಿ ಮಾರಿದ್ರೆ ನಮಗೆ ಕೈ ತುಂಬ ದು ಹಣ ಸಿಗುತ್ತೆ ಅದರಿಂದಾನು ನಾವು ಅದನ್ನ ಇಡ್ಮಾಡ್ತೀವಿ ಒಂದು ಕೋಳಿ ಮಾಂಸ ಆಗಲಿ ಒಂದು ಕೋಳಿ ಫಾರಮ್ ಇಡ್ತೀವಿ ಕೋಳಿ ಫಾರಮ್ಮಲ್ಲಿ ತುಂಬ ಕೋಳಿಗಳು ಸಾಕ್ತೀವಿ ಒಂದು ನಲ್ವತ್ತೆಂಟು ದಿವ್ಸ ಸಾಕ್ತಿವದನ್ನು ಅದ್ರ ನಂತರ ಮಾರಾಟ ಮಾಡ್ತೀವಿ ಅದು ಮೊಟ್ಟೆ ಇಡುತ್ತೆ ಅದನ್ನು ಸೇಲ್ ಮಾಡ್ತೀವಿ ಅದರಿಂದ ನಮ್ಗೂ ಹಿಂಗೆ ಯಾವುದೋ ಒಂದು ಸಹಾಯಕ್ಕಾಗುತ್ತೆ ಅಂತೇಳಿಬಿಟ್ಟು ಎಲ್ಲ ಮಾರ್ತೀವಿ ಮೀನು ಮೀನು ತಗೊಂಡು ಇದ್ಮಾಡ್ತೀವಿ ಸೇಲ್ ಮಾಡ್ತೀವಿ ಕೊಂಡುಕೊಂಡ್ಬಂದು ಅದನ್ನು ಒಂಥರ ಇದಾಗುತ್ತೆ ಹಸು ಹಾಲು ಕರಿತೀವಿ ಅದರಲ್ಲಿ ಕುಡಿಯೋದು ಆಮೇಲೆ ಅದು ಒಂದುಸ್ವಲ್ಪ ಮೊಸ್ರು ಮಾಡ್ತೀವಿ ಬೆಣ್ಣೆ ಮಾಡ್ತೀವಿ ತುಪ್ಪ ಮಾಡ್ತೀವಿ ಇದನ್ನೆಲ್ಲ ಉಪಯೋಗಸ್ತಿವಿ ಒಬ್ರಿಗೆ ಕೊಡೋಕ್ಕೂ ಆಗುತ್ತೆ ಅದಕ್ಕೆ ಅದರಿಂದ ನಾವು ಅವೆಲ್ಲ ಉಪಯೋಗಿಸ್ತಿವಿ ಈ ಕೋಳಿನು ಅಷ್ಟೇ ಮನೆಯಲ್ಲಿ ಸಾಕಿದ್ಮೇಲೆ ಅದು ಮೊಟ್ಟೆ ಇಡೋದು ಎಲ್ಲ ಜಾಸ್ತಿ ಇಡುತ್ತೆ ಅದನ್ನೆಲ್ಲ ಮರಿ ಮಾಡಿಸ್ತಿವಿ ತಿರ್ಗ ಮರಿನ ಸಾಕ್ತೀವಿ ತಿರ್ಗ ಅದು ಮೊಟ್ಟೆ ಇಕ್ಕಿ ಮರಿ ತಿರ್ಗ ಮಾಡ್ತದೆ ಅದರಿಂದ ಮರಿಗಳು ಕುರಿಗಳು ಎಲ್ಲ ಮರಿ ಇದ್ಮಾಡಿ ಎಲ್ಲ ಮಾಡೋದರಿಂದ ನಮ್ಗೆ ಜಾಸ್ತಿ ಇದಾಗುತ್ತೆ ನಾವು ಸೇಲ್ ಮಾಡ್ತೀವಿ ತುಂಬ ದುಡ್ಡಾಗುತ್ತೆ ಮಾರ್ಕೆಟ್ಕನ್ನ ನಾವು ಸ್ವಲ್ಪ ಕಮ್ಮಿ ರೇಟಗೆ ಕೊಡ್ತೀವಿ ಅದರಿಂದ ನಾವು ಕೋಳಿ ಕುರಿ ಜ ಹಸು ಎಲ್ಲ ಸಾಕ್ತೀವಿ ಎಮ್ಮೆ ಅದೆಲ್ಲ ಸಾಕೋದ್ರಿಂದ ನಮ್ಗೊಂದು ಸ್ವಲ್ಪ ಹಣ ಸಿಗುತ್ತೆ ನಾವು ಚೆನ್ನಾಗಿ ತಿನ್ಬೋದು ಮಾಡ್ಬೋದು ಅದರಿಂದ ಇವೆಲ್ಲ ಪ್ರಯೋಗ ಮಾಡ್ತೀವಿ ಅದರಿಂದ ನೀನು ಕೋಳಿ ಕುರಿಯಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇನ್ನೇನು ಸಂಪಾದಿಸೋ ಸಂಪಾದಿಸೋದಕ್ಕೆಲ್ಲ ಅದೇ ದಾರಿ ನಮ್ಗೆ ಹಳ್ಳಿಗಳಲ್ಲಿ ಇನ್ನೇನು ಮಾಡೊಕ್ಕು ಆಗೋಲ್ಲ ನಮ್ಮ ಕೈಯಲ್ಲಿ ವಯಸ್ಸಾದಮೇಲೆ ಅದರಿಂದ ಕೋಳಿ ಕುರಿ ನಾಯಿ ಇವೆಲ್ಲ ಸಾಕಿ ಮಾಂಸ ಮೊಟ್ಟೆ ಎಲ್ಲ ಮಾರಾಟ ಮಾಡ್ತೀವಿ ಅದನ್ನೇ ನಮ್ಮ ಕೈಗೆ ಬರುತ್ತೆ ಅಷ್ಟೇನಪ್ಪ ನಂಗೆ ಗೊತ್ತಿರೋದು